ನಾನು ಅರಿತಿರುವ ಕೆಲವು ಹಿರಿಯ ಖಗೋಳಶಾಸ್ತ್ರಜ್ಞರಲ್ಲಿ ಆರ್ಯಭಟ ವರಾಹಮಿಹಿರ ಬ್ರಹ್ಮಗುಪ್ತ ಎಲ್ಲ ಹೀಗೆ ಅನೇಕ ಪ್ರಮುಖ ವ್ಯಕ್ತಿಗಳು ಇದ್ದಾರೆ ಅವರೆಲ್ಲ ಖಗೋಳ ಶಾಸ್ತ್ರಜ್ಞ ಖಗೋಳ ಶಾಸ್ತ್ರಗಳ ಬಗ್ಗೆ ಅರಿತವರು ಮತ್ತು ಗಣಿತದಲ್ಲಿ ಪರಿಣಿತರನ್ನು ಹೊಂದಿರುತ್ತಾರೆ ಖಗೋಳ ಶಾಸ್ತ್ರವನ್ನು ಆರ್ಯಭಟನು ಚೆನ್ನಾಗಿ ತಿಳಿದುಕೊಂಡು ಅನೇಕ ಜ್ಞಾನಗಳನ್ನು ಕೊಟ್ಟಿದ್ದಾನೆ ಅವನು ಒಂದು ಪುಸ್ತಕವನ್ನು ಬರೆದಿದ್ದಾನೆ ಅದು ಆರ್ಯಭಟ ಆರ್ಯಭಟೀಯ ಅದರಲ್ಲಿ ಖಗೋಳಶಾಸ್ತ್ರಜ್ಞ ಖಗೋಳ ಶಾಸ್ತ್ರದ ಬಗ್ಗೆ ತಿಳಿವಳ್ಕೆ ಮತ್ತು ಗಣಿತದ ಬಗ್ಗೆ ಅರಿವನ್ನು ಮೂಡಿಸಿದ್ದಾನೆ ಅದ್ರಲ್ಲಿ ನಾಲ್ಕು ವಿಧಗಳು ಇದೆ ಅದು ಗ್ರಹಗಳ ಚಲನೆಗಳನ್ನು ಮತ್ತು ನಕ್ಷತ್ರಗಳನ್ನು ಚಲನವಲ್ನಗಳ ಬಗ್ಗೆ ಮತ್ತು ಗ್ರಹಗಳು ಸ್ಥಿತಿ ಲಯಗಳ ಬಗ್ಗೆಯೂ ಅರಿವು ಮೂಡಿಸಿದ್ದಾನೆ ಮತ್ತು ಹಗಲು ರಾತ್ರಿ ಆಗುವ ಪ್ರಕ್ರಿಯೆಯನ್ನು ಚೆನ್ನಾಗಿ ಎಲ್ಲರ್ಗೂ ಅರ್ಥವಾಗುವಂತೆ ತಿಳಿಸಿ ಹೇಳಿಕೊಟ್ಟಿದ್ದಾನೆ ವರಾಹಮಿಹಿರನು ಒಬ್ಬನು ವರಾಹಮಿಹಿರ ಕೂಡ ಒಬ್ಬ ಗಣಿತ ಖಗೋಳ ಶಾಸ್ತ್ರಜ್ಞ ಮತ್ತು ಗಣಿತ ತಜ್ಞನು ಆಗಿದ್ದಾನೆ ಅವನೂ ಕೂಡ ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ ಅವನು ಈಜಿಪ್ಟ್ ಮತ್ತು ಗ್ರೀಕ್ ತತ್ವಜ್ಞಾನಗಳ ಬಗ್ಗೆ ಅರಿವನ್ನು ಕಂಡುಕೊಂಡಿದ್ದಾನೆ ಮತ್ತು ಅವುಗಳ ಅವುಗಳನ್ನು ತಿಳಿದುಕೊಂಡು ಅವುಗಳ್ನ ಅರಿತುಕೊಂಡು ನಮ್ಮ ಭಾರತೀಯ ಖಗೋಳ ಶಾಸ್ತ್ರಜ್ಞರಿಗೆ ಅವ್ಗಳ್ನ ತಿಳಿಸಿ ಹೇಳಿಕೊಟ್ಟಿದ್ದಾನೆ ಮತ್ತು ಇನ್ನೊಬ್ಬ ಖಗೋಳ ಶಾಸ್ತ್ರಜ್ಞ ಅಂದರೆ ಬ್ರಹ್ಮಗುಪ್ತ ಬ್ರಹ್ಮ ಅವನು ಬ್ರಹ್ಮಸ್ಪಟಿಕ ಎಂಬ ಗ್ರಂಥವನ್ನು ಬರೆದು ಅದರಲ್ಲಿ ಕೂಡ ಅನೇಕ ಬರಹಗಳನ್ನು ಬರೆದಿದ್ದಾನೆ ಮತ್ತು ಅದು ಖಗೋಳ ಶಾಸ್ತ್ರಜ್ಞರ ಬಗ್ಗೆ ತಿಳಿವಳ್ಕೆಯನ್ನೂ ಮೂಡಿಸಿದ್ದಾನೆ ಇವರೆಲ್ಲ ಅನೇಕ ಖಗೋಳ ಶಾಸ್ತ್ರಜ್ಞರು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜ್ಯೋತಿಷ್ಯವು ಉ ಒಂದು ನಕ್ಷತ್ರಗಳ ನಕ್ಷತ್ರಗಳ ಪುಂಜವಾಗಿದೆ ಮತ್ತು ಅದು ಜ್ಯೋತಿಷ್ಯ ಜ್ಯೋತಿ ಅಂದರೆ ನಕ್ಷತ್ರ ಅಂದರೆ ಬೆಳಕು ಬೆಳಕು ಮೂಡಿಸುವ ಅನೇಕ ಜನರಲ್ಲಿ ಬೆಳಕು ಮೂಡಿಸುವ ಒಂದು ಗ್ರಂಥ ವಾಗಿದೆ ಹೀಗೆ ಗ್ರಹಗಳು ಹೇಗೆ ಪಲ್ಲಟ ಸ್ಥಾನವನ್ನು ಪಲ್ಲಟವನ್ನು ಮಾಡುತ್ತವೆ ಅದೇ ರೀತಿ ಜನರ ಮೇಲೆ ಅವರ ಅವುಗಳ ಪ್ರಭಾವ ಅವುಗಳ ಸ್ಥಿತಿ ಲಯಗಳ ಬಗ್ಗೆಯೂ ಅರ್ತು ಮೂ ಅರಿತುಕೊಂಡು ಅವುಗಳನ್ನು ಹೇಗೆ ಅವ್ಗಳ ಚಲನೆಗಳಿಂದ ಗ್ರಹ ಜನರ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳಿಕೊಡುತ್ತದೆ ಜನರು ಇವುಗಳ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ